ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹೆಚ್ಚಾಗಿ ಟಿ ವಿಯನ್ನು ನೋಡುವುದನ್ನು ಪ್ರಾರಂಭ ಮಾಡಿದ್ದಾರೆ ಆ ಮಕ್ಕಳು ಆ ಟಿ ವಿಯಲ್ಲಿ ಏನು ನೋಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಕೆಲವೊಂದು ಕ್ರೀಡೆಗಳನ್ನು ಏನು ತೋರಿಸ್ತಾರೆ ಅದನ್ನು ತದೇಕ ಚಿತ್ತದಿಂದ ಕುಳಿತ್ಕೊಂಡು ನೋಡ್ತಾರೆ ಆ ಥರದಲ್ಲಿ ಮಾಧ್ಯಮಗಳಲ್ಲಿ ಪ್ರಸಾರವಾಗುವಂತಹ ಆಟಗಳ ಕಡೆ ಅವರ ಲಕ್ಷ್ಯ ಹೋಗ್ತದೆ ಉದಾಹರಣೆಗೆ ಹೇಳೋದಾದರೆ ದೇಶ ವಿದೇಶಗಳ ನಡುವೆ ನಡೀತಕ್ಕಂಥದ್ದು ಅದ್ಧೂರಿಯಾಗಿ ನಡೀತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಪಡೆದಂತಹ ಆಟದ ಆಟಗಾರರ ಹೆಸರು ಫೋಟೋ ಬರತಕ್ಕಂಥದ್ದು ಇವು ಎಲ್ಲವನ್ನು ನೋಡಿದಾಗ ಆ ಕ್ರೀಡೆಯ ಬಗ್ಗೆ ಆ ಮಗು ಆಕರ್ಷಿತವಾಗುತ್ತದೆ ಆ ರೀತಿ ಆಧುನಿಕ ಆಟಗಳು ಯಾವುದು ಅಂತ ಹೇಳಿದ್ರೆ ಒಂದನೆಯದು ಕ್ರಿಕೆಟ್ ಪುಟ್ಬಾಲ್ ವಾಲಿಬಾಲ್ ಕಬಡ್ಡಿ ಸೆಟ್ಲ್ ಕಾಕ್ ಇತ್ಯಾದಿಗಳನ್ನು ನಾವು ಹೆಸರ್ಸ ಹೆಸರಿಸ್ಬೋದು ಇವುಗಳನ್ನ ಮಗು ದ್ ದಿನನಿತ್ಯ ಟಿ ವಿಯಲ್ಲಿ ನೋಡುತ್ತೆ ಟಿ ವಿಯಲ್ಲಿ ಬರುವ ವಾರ್ತೆಯಲ್ಲಿ ನೋಡುತ್ತೆ ಹಾಗೂ ಆ ಕ್ರೀಡಾಪಟುವ ಹೆಸರನ್ನು ಹೊಗಳುತ್ತಿರುವುದನ್ನು ಕೇಳಿಸಿಕೊಳ್ಳುತ್ತೆ ಹೀಗೇ ಕೇಳ್ತಾ ನೋಡ್ತಾ ಆ ಆಟದ ಕಡೆ ಗಮನವನ್ನು ಕೊಡ್ತಾ ಕೊಡ್ತಾ ಆ ಆಟ ತನ್ನದೇ ತಾನೂ ಕೂಡ ಆ ಆಟದಲ್ಲಿ ಆ ಆಟಗಾರರಂತೆ ತಾನು ಹೆಸರನ್ನು ಪಡೀಬೇಕು ಎಂದು ಆ ಆಟವನ್ನು ಹೆಚ್ಚು ಆಡೋದಕ್ಕೆ ಶುರು ಮಾಡುತ್ತೆ ಇನ್ನು ಕೆಲವು ಮಕ್ಕಳು ಆ ಟಿ ವಿಯಲ್ಲಿ ಬರತಕ್ಕಂಥ ಕಾರ್ ರೇಸ್ ಇರ್ಬೋದು ಬೈಕ್ ರೇಸ್ ಇರ್ಬೋದು ಸೈಕಲ್ ರೇಸ್ ಇರ್ಬೋದು ಇತ್ಯಾದಿಗಳ ರೇಸನ್ನು ನೋಡಿ ತನ್ನದೇ ಆಗಿರತಕ್ಕಂಥ ಒಂದು ಕ್ರೇಝನ್ನು ಅದು ಬೆಳೆಸಿಕೊಂಡಿರುತ್ತೆ ನಾವು ಸಾಮಾನ್ಯವಾಗಿ ರಸ್ತೆಯಲ್ಲಿ ಆ ಮಗು ಸೈಕಲ್ನಲ್ಲಿ ಹೋಗುವಾಗ ತಾನೂ ಕೂಡ ಆ ಬೈಕ್ ಅಥವಾ ಕಾರ್ ರೇಸಿನಲ್ಲಿ ಹೋಗೋ ರೀತಿಯೇ ಸ್ಪರ್ಧೆಯನ್ನು ಒಡ್ಡುವ ರೀತಿಯಲ್ಲಿಯೇ ಅದು ಚಲಿಸುವುದನ್ನು ನಾವು ಗಮನಿಸಬಹುದು ಹಾಗಾಗಿ ಇತ್ತೀಚಿನ ಆಧುನಿಕ ಆಟಗಳು ಹೆಚ್ಚು ವಿಜೃಂಭಣೆಗೊಳ್ಳುತ್ತಿರುವುದರಿಂದ ಈಗ ನಾನು ಹೇಳಿದಂತೆ ಕ್ರಿಕೆಟ್ ಪುಟ್ಬಾಲ್ ವಾಲಿಬಾಲ್ ಕಬಡ್ಡಿ ಸೈಕಲ್ ರೇಸ್ ಬೈಕ್ ರೇಸ್ ಕಾರ್ ರೇಸ್ ಇತ್ಯಾದಿ ಈ ಆಧುನಿಕ ಆಟಗಳನ್ನು ನೋಡಿದ ನೋಡಿ ಮಗುವೂ ತನಗೆ ಹೇಗೆ ಬರುತ್ತೆ ತಾನು ಅದನ್ನು ಹೇಗೆ ಪ್ರದರ್ಶಿಸಬಹುದು ತನಗೆ ಸಿಕ್ಕಂತಹ ವಸ್ತುಗಳಲ್ಲಿ ಅವಕಾಶಗಳಲ್ಲಿ ತನ್ನದೇ ಆದ ಶೈಲಿಯಲ್ಲಿ ಆ ಆಟವನ್ನು ಆಡೋದನ್ನ ರೂಢಿಸಿಕೊಂಡಿದೆ